ಹ್ಞೂ ನಾವು ಗ್ಯಾಸ್ನೋರ್ ರೀ ಮಾತಾಡೋದು ಗ್ಯಾಸ್ ಓನರ್ ಗ್ಯಾಸ್ ಬಂದಿಲ್ಲ ರೀ ಹಂಗಾರೆ ಯಾವಾಗ ಮಾಡಿದ್ರಿ ನೀವು ಹೌದ್ರೀ ನಾಲ್ಕೈದು ದಿವಸ ಆದರೆ ಬರಬೇಕಿತ್ತಲ್ಲ ಎರಡು ಎರಡು ದಿನ ಅಥ್ವ ಮೂರು ದಿವಸ ಅಂದ್ರೆ ನಮ್ಮ ಸಿಲೆಂಡ್ರ್ ಕಳ್ಸಿ ಕೊಡ್ತೀವಲ್ಲ ಹೌದ್ರೀ ಗೇಸು ಒಂಬೈನೂರ ಐವತ್ತು ರುಪಾಯಿ ಐತ್ರೀ ಗ್ಯಾಸಿನ ರೇಟ್ ಈಗ ಬು ಬುಕ್ ನೋಡ್ತೇನೆ ಚೆಕ್ ಮಾಡ್ತೇನೆ ಈಗ ಬುಕ್ ಆಗೇತಿ ಅಂದರೆ ನಿಮ್ಗೆ ಸಿಲೆಂಡ್ರ್ ಕಳ್ಸಿ ಕೊಡ್ತೇವೆ ತಗೋಳ್ರಿ ಮೇಡಮ್ ಹಾಂ ಡೋರ್ ಡೆ ಡೋರ್ ಡಿಲೆವರಿ ಆಗೇತೇನು ರೀ ಮೇಡಮ್ ಮತ್ತೊಂದು ಸಲ ನಿಮ್ಮ ಮೊಬೈಲ್ ಮೆಸೇಜ್ ಬರ್ತಲ್ಲ ಚೆಕ್ ಮಾಡಿದಿರಾ ನೀವು ಹೌದ ಆಯ್ತು ರೀ ಆಯ್ತು ರೀ ನಾವು ಇಲ್ಲಿ ಚೆಕ್ ಮಾಡಿ ನಿಮಗೆ ಸಿಲೇಂಡ್ರ್ ಕಳ್ಸಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ರೀ ಮೇಡಮ್ಮರ ಇನ್ನೊಂದು ಸಲ ಇದು ಮಾಡ್ರಿ ಬುಕಿಂಗ್ ಮಾಡ್ರಿ ಮೇಡಮ್ ರಿಪ್ಲೈ ಮಾಡಿ ಆಯ್ತು ಆಯ್ತು ಮಾಡಿ ಕೊಡ್ತೀವಿ ರೀ ಆಯಿತು ಮೇಡಮ್ ಕಳ್ಸಿ ಕೊಡ್ತೇನೆ ರೀ ಈಗ ಸ್ವಪ್ಪ ಈಗ ನಮ್ಗೆ ಹೇಳ್ತೇನಿ ನಮ್ಮ ಹುಡುಗ್ರು ಬರಲಿ ಈಗ ಅವ್ರುದ್ದು ಚಕಪ್ ನಿಮ್ದು ದೀಪ ಅವರು ಭಂಡಾರಿ ಅವ್ರದ್ದು ಏನಾಗೆತಿ ನೋಡ್ರಿ ಸ್ವಲ್ಪ ಚೆಕ್ ಮಾಡಿ ಗ್ಯಾಸ್ ಸಿಲೆಂಡ್ರ್ ಬುಕ್ ಮಾಡಿದ್ರಂತೆ ಅವಾಗ ಒಂದು ಸಿಲೆಂಡ್ರ್ ಕೊಟ್ಟು ಬರುವಂಥ ವ್ಯವಸ್ಥೆ ಮಾಡ್ರಿ ಇಲ್ಲ ಮೇಡಮ ನಿಮ್ಮ ಚೆಕ್ ಮಾಡಿದೀವಿ ಡೋರ್ ಅಲ್ಲ ಮೇಡಮ್ ಚೆಕ್ ಮಾಡಿದೀವಿ ಡೋರ್ ಡಿಲೆವರಿ ಆಗೇತಿ ಅಂತ ಹೇಳಿಕತ್ತದ ಅದಕ್ಕೆ ನೀವು ಇನ್ನೋಂದ್ಸಲ ರಿ ಟ್ರೈ ಮಾಡಿ ನೀವು ಬುಕಿಂಗ್ ಮಾಡ್ಕೊಡ್ರಿ ನಿಮ್ಮ ಗ್ಯಾಸಿಂದು ಆಯ್ತು ರೀ ಮೇಡಮ ನಾಳೆ ಇವತ್ತು ಬುಕ್ ಮಾಡ್ರಿ ನಾವು ಕಳ್ಸಿ ಕೊಡ್ತೀವಿ ಮೇಡಮ್ ಎರಡು ದಿವಸ ಬಿಟ್ಟು ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಓಕೆ ಓಕೆ ಮೇಡಮ್ ನಮಸ್ಕಾರ ನಮಸ್ಕಾರ ನಮಸ್ಕಾರ ಮೇಡಮ್